ವಿದ್ಯುಚ್ಛಕ್ತಿಯು ಈವತ್ತಿನ ದಿನಮಾನಗಳಲ್ಲಿ ಬಹಳ ಮುಖ್ಯವಾದದ್ದು ವಿದ್ಯುತ್ ಕಡಿತದಿಂದ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತವೆ ಕೆಲವೊಂದು ಮನೆಗಳಲ್ಲಿ ಬ್ಯಾಟರಿ ವ್ಯವಸ್ಥೆ ಇರುವುದಿಲ್ಲ ಆದ್ದರಿಂದ ವಿದ್ಯುತ್ ಕಡಿತ ಮಾಡುವುದರಿಂದ ಅವರಿಗೆ ಬೆಳಕಿನ ತೊಂದರೆ ಆಗುತ್ತದೆ ಅದರಲ್ಲೂ ರಾತ್ರಿಯ ಹೊತ್ತಿನಲ್ಲಿ ವಿದ್ಯುತ್ ಕಡಿತದಿಂದ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತವೆ ಕೆಲವೊಮ್ಮೆ ವಿಪರೀತವಾದ ಸೊಳ್ಳೆಗಳಿದ್ದರೂ ಅದರಿಂದ ತಪ್ಪಿಸಿಕೊಳ್ಳಲು ಫ್ಯಾನ್ ಮುಖ್ಯವಾಗಿರುತ್ತದೆ ಆದರೆ ಫ್ಯಾ ವಿದ್ಯುತ್ ಇಲ್ಲದೆ ಫ್ಯಾನ್ ತಿರುಗುವುದಿಲ್ಲ ಏಕೆಂದರೆ ಅವರ ಮನೆಯಲ್ಲಿ ಯು ಪಿ ಎಸ್ ಅಂತಹ ಅತ್ಯಾಧುನಿಕ ಬ್ಯಾಟ್ರಿ ವ್ಯವಸ್ಥೆ ಸಹ ಇರುವುದಿಲ್ಲ ಆ ಕಾರಣ ವಿದ್ಯುತ್ ಬಹಳ ಮುಖ್ಯವಾದದ್ದು ಮತ್ತು ಜೀವನೋಪಾಯಕ್ಕೆ ಬಹಳ ಅತ್ಯಗತ್ಯ ಹಳೇಕಾಲದಲ್ಲಿ ವಿದ್ಯುತ್ತನ್ನು ಬಳಸುತ್ತಿರಲಿಲ್ಲ ಆದರೆ ಇಂದಿನ ಕಾಲದಲ್ಲಿ ವಿದ್ಯುತ್ ಎನ್ನುವುದು ಅತೀ ಮುಖ್ಯ ವಿದ್ಯುತ್ ಇಲ್ಲದೆ ಸಾಕಷ್ಟು ಕೆಲಸಗಳು ನಿಲ್ಲುತ್ತವೆ ವಿದ್ಯುತ್ ಬಂದಾಗುವುದರಿಂದ ದೇಶದ ಆರ್ಥಿಕತೆಯ ಮೇಲೂ ದೊಡ್ಡ ಹೊಡ್ ಪರಿದಾ ಪರಿಣಾಮ ಬೀರುತ್ತದೆ ಯಾವುದೇ ರೀತಿಯಲ್ಲಿ ವಿದ್ಯುತ್ ಕಡಿತದಿಂದಾಗಿ ದೇಶದ ಮೇಲೆ ಪರಿಣಾಮ ಬೀರುವುದು ಅತಿಯಾಗಿ ಅದು ನೇರವಾಗಿ ಆಗಿರ್ಬೋದು ಅಥವಾ ಹಿಮ್ಮುಖವಾಗಿ ಆಗಿರ್ಬೋದು ವಿದ್ಯುತ್ ಈವತ್ತಿನ ದಿನಮಾನಗಳಲ್ಲಿ ಬಹುಮುಖ್ಯವಾದ ಒಂದು ಎಲ್ಲರ ಅಂಗವಾಗಿದೆ ಕಡಿತದ ಮೇಲಿನದ ಬೀರೊ ಪರಿಣಾಮವಾಗಿದೆ ನೋಡು ವಿದ್ಯುತ್ ಕಡಿತದ ಸಮಯದಲ್ಲಿ ಕೆಲವು ಜನರು ಮೊಂಬತ್ತಿಗಳನ್ನು ಹಚ್ಚಿಕೊಳ್ಳುತ್ತಾರೆ ಬೆಳಕಿಗೆ ಇನ್ನೂ ಕೆಲವರು ತಮ್ಮ ಅತ್ಯಾಧುನಿಕವಾದಂತಹ ಬ್ಯಾಟ್ರೀ ಲೈಟ್ಗಳನ್ನು ಹಚ್ಚಿಕೊಳ್ಳುತ್ತಾರೆ ಇನ್ನೂ ಕೆಲವರು ಬೇರೆ ವ್ಯವಸ್ಥೆಗೆ ಹೋಗುತ್ತಾರೆ